ನಾನು ಟ್ರೆಕ್ಕಿಂಗು ಕರ್ನಾಟಕದಲ್ಲಿ ತುಂಬ ಪ್ಲೇಸಸ್ಗಳಿಗೆ ಹೋಗಿದೀನಿ ಪಶ್ಚಿಮ ಘಟ್ಟಗಳಲ್ಲಿ ತುಂಬ ಜಾಗಗಳಿದಾವೆ ಕೊಡಚಾದ್ರಿ ಕುದುರೆಮುಖ ಕುಮಾರ ಪರ್ವತ ಮತ್ತು ತಡಿಯಾಂಡಮೋಲ್ ಇಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಅದ್ಭುತವಾಗಿದೆ ಜಾಗಗಳು ಮತ್ತು ಮ್ ಇದು ಟ್ರೆಕ್ಕಿಂಗು ಆದಷ್ಟು ಮಳೆಗಾಲ ಮುಗಿದ ಮೇಲೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಮಳೆ ಬರ್ತಿರುತ್ತೆ ನೀವು ರೈನ್ ಕವರ್ಸ್ನ ಇಟ್ಕೊಂಡು ಹೋಗಬೇಕಾಗುತ್ತೆ ಬಟ್ ಮಳೆಗಾಲ ಮುಗಿದ ಮೇಲೆ ಹವಾಮಾನ ಲೈಕ್ ತುಂಬ ಗ್ರೀನರಿ ಚೆನ್ನಾಗಿರುತ್ತೆ ಮಳೆ ಬಂದು ನಿಂತಾಗ ಸೊ ಮಳೆ ಇಲ್ದೇ ಇದ್ದಾಗ ನಿಮಗೆ ಹತ್ತೋದಕ್ಕೂ ತುಂಬ ಈಸಿ ಆಗುತ್ತೆ ಬಟ್ ಆದರೆ ಸಮ್ಮರಲ್ಲಿ ಅಂದರೆ ಬೇಸಿಗೆಯಲ್ಲಿ ಹೋಗೋದು ತುಂಬ ಕಷ್ಟ ಯಾಕೆ ಅಂದರೆ ನೀವು ಹತ್ತುತ್ತಿರ್ಬೇಕಾದ್ರೆ ನಿಮ್ಮ ತೋ ಬಿಸಿಲಿಗೆ ನಿಮ್ಮ ತುಂಬ ಸುಸ್ತಾಗುತ್ತೆ ನಿಮ್ದು ಸ್ಟ್ಯಾಮಿನ ತುಂಬ ಬರ್ನ್ ಆಗುತ್ತೆ ಸೊ ನೀವು ಆದಷ್ಟು ಚಳಿಗಾಲ ಇಲ್ಲ ಮಳೆಗಾಲ ಮುಗಿದ ಮೇಲೆ ಹೋಗೋದು ತುಂಬ ಬೆಟರು ಮತ್ತು ಈ ಎಷ್ಟೊಂದು ಪ್ಲೇಸಸ್ಸು ಇನ್ನು ಕುಮಾರ ಪರ್ವತ ಅಲ್ಲೆಲ್ಲ ಮಳೆಗಾಲ್ದಲ್ಲಿ ಓಪನ್ನೇ ಮಾಡೋಲ್ಲ ಅವು ಯಾವಾಗ ಅಂದರೆ ಮಳೆಗಾಲ ಮುಗಿದು ಅಕ್ಟೋಬರ್ ಆ ಟೈಮಲ್ಲೇ ಓಪನ್ ಮಾಡೋದು ಅಲ್ಲೀವರೆಗೂ ಓಪನ್ ಮಾಡೋಲ್ಲ ಅವರು ಮತ್ತು ಕೆಲವೊಂದು ಕೆಲವೊಂದು ಜಾಗಗಳು ಮಳೆಗಾಲ್ದಲ್ಲಿ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ನೀವು ಆ ಮಳೆಯಿಂದ ನೀರು ಫಾಲ್ಸೆಲ್ಲ ಕ್ರಿಯೇಟ್ ಆಗ್ತವೆ ಒಂದೊಂದು ಪ್ಲೇಸಸಲ್ಲಿ ಲೈಕ್ ಕೊಡಚಾದ್ರಿಯಲ್ಲಿ ಮಳೆಗಾಲ್ದಲ್ಲಿ ಹೋದಾಗ ತುಂಬ ಅದ್ಭುತವಾಗಿರುತ್ತೆ ನಾವೂ ಒಂದು ಸಲ ಮಳೆಗಾಲದಲ್ಲೇ ಹೋಗಿದ್ವಿ ತುಂಬ ಮಳೆ ಇತ್ತು ಬಟ್ ಆ ಫಾಲ್ಸು ಆ ಮಳೆಗೆ ಇನ್ನೂ ತುಂಬ ಚೆನ್ನಾಗೆ ಕಾಣಿಸ್ತಿತ್ತು ಬಟ್ ಕೆಲವೊಂದು ಪ್ಲೇಸಸಲ್ಲಿ ಮಳೆಗಾಲ್ದಲ್ಲಿ ಹೋಗೋದು ತುಂಬ ಡೇಂಜರು ಸೋ ಮತ್ತು ನಾವು ಇವಾಗ ಮಳೆ ಟ್ರೆಕ್ಕಿಂಗ್ಗೆ ಅಂತ ಹೋದಾಗ ನಾವು ತುಂಬ ಕಾಲು ತುಂಬ ಸುಸ್ತಾಗಿ ಕಾಲೆಲ್ಲ ನೋವು ಬಂದ್ಬಿಡತ್ತೆ ಸೊ ಪೇಯ್ನ್ ಕಿಲ್ಲರ್ಸೆಲ್ಲ ಇಟ್ಕೊಂಡು ಹೋಗಿರ್ತೀವಿ ಮತ್ತು ಕೆಲವೊಂದು ಪ್ಲೇಸಸಲ್ಲಿ ತುಂಬ ಲೀಚಸ್ ಎಲ್ಲ ಇರ್ತವೆ ಸೊ ಲೀಚಸ್ಸಿಗೆ ಅವಾಯ್ಡ್ ಮಾಡೋದಕ್ಕೆ ನಾವು ಏನೇನು ಯೂಸ್ ಮಾಡಬೇಕು ಸೊ ಅವನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಅದು ಬಿಟ್ಟರೆ ನಾವು ಟ್ರೆಕ್ಕಿಂಗ್ ಹೋದಾಗ ಒಂದು ಟ್ರೆಕ್ಕಿಂಗ್ ಸ್ಟಿಕ್ ಮತ್ತು ಒಳ್ಳೆಯ ಟ್ರೆಕ್ಕಿಂಗ್ ಶೂಸ್ನಾ ಯೂಸ್ ಮಾಡಲೇಬೇಕು ನಾರ್ಮಲ್ ಶೂಸ್ ಹಾಕ್ಕೊಂಡು ಹೋದರೆ ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಬಿಟ್ಟರೆ